ಯುಗಾದಿ ಹಬ್ಬ ಮಾಡ್ತೀವಿ ಯುಗಾದಿ ಹಬ್ಬ ಫಸ್ಟ್ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಎದ್ದು ಎಣ್ಣೆ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನ ಧರಿಸ್ಕೊಂಡು ಆಮೇಲೆ ದೇವ್ರುಗಳಿಗ್ ಹೋಯ್ ಬರ್ತೀವಿ ದೇವ್ರುಗಳಿಗ್ ಹೊಯ್ ಬಂದು ಅಡಿಗೆ ಸ್ಟಾರ್ಟ್ ಮಾಡ್ತೀವಿ ಅಡಿಗೆ ಏನೇನು ಮಾಡ್ಬೇಕ್ ಅಂದರೆ ಹೋಳ್ಗೆ ಬದನೇಕಾಯಿ ಅನ್ನ ಸಾಂಬಾರು ಇದನ್ನು ಎಲ್ಲ ಮಾಡೀ ದೇವ್ರುಗಳಿಗ್ ಎಡೆ ಕೊಡ್ಬೇಕು ಕೊಟ್ಟಾಗಿ ಮೇಲೆ ಊಟ ಮಾ ಊಟ ಮಾಡ್ತೀವಿ ಊಟ ಮಾಡಿ ಊಟ ಮಾಡ್ತೀವಿ ಆಮೇಲೆ ಇನ್ನೊಂದು ದಸರಾ ಆಚರಿಸ್ತೀವಿ ದಸರಾ ಹನ್ನೊಂದು ಪೂಜೆ ಮಾಡ್ತೀವಿ ಹನ್ನೊಂದು ಪೂಜೆ ಮಾಡಿ ಹನ್ನೊಂದನೆ ದಿನಕ್ಕೆ ಎಲ್ಲ ದೇವರಿಗೂ ಹಣ್ಣು ಕಾಯಿ ಕೊಟ್ಟು ಅಲ್ಲೇ ಗುಡ್ಡದ ಬನ್ನಿ ಅಂತ ನಡಿತೈತೆ ಗುಡ್ಡದ ಬನ್ನಿಗೆ ಹೋಗಿ ಬಂದು ಮತ್ತು ಶ್ಯಾವಿಗೆ ಅನ್ನ ಸಾಂಬಾರು ಮಾಡಬೇಕು ಆಮೇಲೆ ತಿರ್ಗ ತಿರ್ಗ ದಿನ ಗುಡ್ಡದ ಬನ್ನಿ ಅಂತ ನಡೀತಾತೆ ಗುಡ್ಡದ ಬನ್ನಿಗೆ ಹೋಯ್ ಗುಡ್ಡದ ಬನ್ನಿಗೆ ಹೋಗೋಕ್ಕಿಂತ ಮುಂಚೆ ಅಡಿಗೆ ತಯಾರು ಮಾಡ್ಕಂಡು ಇರ್ತೀವಿ ಅನ್ನ ಸಾಂಬಾರು ಹೋಳ್ಗಿ ಬದನೇಕಾಯಿ ಚಿತ್ರಾನ್ನ ಇವೆಲ್ಲಾ ರೆಡಿ ಮಾಡ್ಕೊಂಡು ಗುಡ್ಡದ ಬನ್ನಿಗೆ ಹೋಗಿ ಬಂದು ಊರ ಬನ್ನಿ ಮಾಡ್ತೀವಿ ಊರ ಬನ್ನಿ ಅಂದ್ರೆ ಎಲ್ಲಾರಿಗು ಬನ್ನಿ ಕೊಟ್ಟು ಕಾಲಿಗೆ ಬಿದ್ದು ಆಶೀರ್ವಾದ ತಗೋಂತೀವಿ ಹಿರಿಯರಿಗೆಲ್ಲ ಕೊಟ್ಟು ಬಂದು ಊಟಕ್ಕೆ ಊಟಕ್ಕೆ ತಯಾರು ಮಾಡಿರ್ತೇವು ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊತೀವಿ ಮತ್ತು ನಮ್ಮಮನೆಯಲ್ಲಿ ಏಳು ಜನ ಗಂಡುಮಕ್ಳು ಅವರಿಗು ಮದುವೆ ಸಮಾರಂಭ್ದಾಗ ಬಟ್ಟೆ ಕೊಂಬ್ತಿವಿ ಬಟ್ಟೆ ಕೊಂಬ್ ಆಗಿದ ಮೇಲೇ ಒಳ್ಳಕ್ಕಿ ಅಂತ ಮಾಡ್ತಾರೆ ಒಳ್ಳಕ್ಕಿ ಪಾಡಿ ಆಮೇಲೇ ಮದು ಮಗನ ಮಾಡ್ತಾರೆ ಮದು ಮಗನ ಮಾಡಿ ಆಗಿದ ಮೇಲೆ ಇದು ಧಾರೆ ನೀರು ಎರೆದು ಧಾರೆ ನೀರು ಎರೆದು ತಾಳಿ ಮುಗಿತೈತಿ ತಾಳಿ ಆಗಿದ ಮೇಲೆ ಹೆಣ್ಣಿನ್ ಕಡೆಯಾರ್ ಕರ್ಕೊಂಡೋಗಿ ಅವರೂ ನೀರು ಎರೆದು ಅವ್ರ ಶಾಸ್ತ್ರ ಮಾಡ್ತಾರೆ ಆಮೇಲೆ ವರಲಕ್ಷ್ಮೀ ಪೂಜೆ ಅಂತ ಮಾಡ್ತೀವಿ ವರಲಕ್ಷ್ಮೀ ಪೂಜೆಗೇ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಎದ್ದು ಹೊಸ್ಲಿಗ್ ಪೂಜೆ ಮಾಡಿ ಕುಂಕುಮ ಅರಿಶ್ಣ ಮತ್ತು ಅವರು ಲಕ್ಷ್ಮೀ ಕಾಲ ಗೆಜ್ಜೆ ಹೆಜ್ಜೆನ ಡಿಜನ್ ಬಿಡಿಸ್ತೀವಿ ಮನೆ ಮುಂದೆ ರಂಗೋಲಿ ಹಾಕ್ತೀವಿ ಆಮೇಲೇ ಒಳಗೆ ಎಲ್ಲಾ ತೊಳೆದು ಬಂಡೆ ತೊಳೆದು ದೇವ್ರ ಸಾಮಾನು ತೊಳೆದು ದೇವರಿಗೆ ಅಲಂಕಾರ ಮಾಡ್ತೀವಿ ದೇವ್ರಿಗೆ ಅಲಂಕಾರ ಮಾಡ್ಬೇಕು ಅಂದರೆ ಲಕ್ಷ್ಮೀ ಸೀರೆ ಉಡುಸ್ತೀವಿ ಸೀರೆ ಉಡಿಸಿ ಆಗಿದ ಮೇಲೆ ಮುಖ ಇಡ್ತೀವಿ ಮುಖ ಇಟ್ಟು ಅ ಅವರಿಗೇ ಏನು ಬೇಕೋ ಸರ ಬಳೆ ಕುಂಕುಮ ಅವ್ನೆಲ್ಲಾ ಹಚ್ಚಿ ಅವರಿಗೇ ಅಲಂಕಾರ ಮಾಡ್ತೀವಿ ಅಲಂಕಾರ ಮಾಡಿ ಆಗಿದ್ಮೇಲೆ ಪೂಜೆ ಮಾಡ್ತೀವಿ ಪೂಜೆ ಮಾಡೀ ಐದು ಮಂದಿ ಮುತ್ತೈದೆರ್ನ ಕರ್ಕೊಬಂದು ಅವರಿಗೇ ಅರಿಶ್ಣ ಕುಂಕುಮ ಉಡಿ ತುಂಬ್ತೀವಿ ಉಡಿ ತುಂಬಿ ಆಗಿದ ಮೇಲೆ ಐದು ಮಂದಿ ಹುಡ್ರಿಗೆ ಕರ್ಕೊಬಂದು ಊಟನೇ ಊಟ ಹಾಕ್ತೀವಿ ಊಟ ಹಾಕಿ ಆಗಿದ ಮೇಲೆ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀವಿ ಮುತ್ತೈದೇರಿಗೆ ಮುತ್ತೈದೆಯರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಮತ್ತು ಯಜಮಾನಿ ಮನೆ ಯಜಮಾನ್ರಿಗೆ ಕಾಲಿಗೆ ಬೀಳ್ತಿವಿ ಆಮೇಲೆ ಅವರೂ ನಮ್ಮ ಮನೆ ಅವರಿಗೂ ಕೂಡ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೋತೀವಿ ದಸ್ರಾದ ದಿನನು ಅಷ್ಟೇ ಎಲ್ಲಾರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀವಿ ಹಿರಿಯರಿಗೆ ಆಗಲಿ ಮನೆ ಯಜ್ಮಾನ್ರಿಗೆ ಆಗಲಿ ಯಾರಿಗಾನ ಆಗಲಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀವಿ ಮಕ್ಕಳಿಗೇ ಯುಗಾದಿ ದಸ್ರಾದ ದಿನ ಊರಿಗೆ ಊರಿಗು ಬನ್ನಿ ಕೊಡೋಕೆ ಓಣಿಓಣಿಗೆ ಕಳಿಸ್ತೀವಿ ಕಳಿಸಿ ಅವ್ರಿಗ ಆಶೀರ್ವಾದ ಪಡ್ಕೊಂಡು ಬರ್ತಾರೆ ನಾವೂ ಹೋಗ್ತೀವಿ ಎಲ್ಲರೂ ಹಬ್ಬನ ಸಮಾರಂಭದಿಂದ ಆಚರಿಸ್ತೀವಿ ಇದು ಹಿಂದೆ ನಮ್ಮ ಹಿರಿಯರ್ ಇಂದನೂ ಬಂದಿರೋ ಆಚರಣೆ ಇದು ಹಾಗಾಗಿ ನಾವು ಈಗ ಮಾಡ್ತಿದೀವಿ ಮತ್ತು ಪಂಚಮಿ ಮಾಡ್ತೀವಿ ಪಂಚಮಿ ಹಬ್ಬದಾಗ ಎಲ್ಲರೂ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಸ್ನಾನ ಮಾಡೀ ಏಳು ಎಂಟು ಗಂಟೆ ಒಳಗೇ ಹೋಗಿ ಹುತ್ತಿಗ್ ಹಾಲು ಎರ್ಕೊಬರ್ತೀವಿ ಎರ್ಕೊಬಂದಿದ್ ಮೇಲೆ ಮನೆಯಲ್ಲಿ ಗಾರ್ಗಿ ಮೆಣ್ಸಿನ ಕಾಯಿ ವಡಾ ಒಗ್ಗರಣೆ ಚಿತ್ರಾನ್ನ ಪಲಾವು ಇವುನ್ನೆಲ್ಲ ಮಾಡ್ಕೊಂಡು ತಿಂತೀವಿ ಗಾರ್ಗಿಗೆ ಗೋಧಿ ಹಿಟ್ಟು ಬೆಲ್ಲ ಮತ್ತು ಶುಂಠಿ ಸೋಪು ಇವೆಲ್ಲಾ ಬೇಕಾಗುತ್ತೆ ಚಿತ್ರಾನ್ನಕ್ಕೆ ಶೇಂಗಾ ಬೀಜ ಅರಿಶ್ಣ ಜೀರಿಗೆ ಸಾಸ್ವೆ ಜೀರಿಗೆ ಹಸೆ ಮೆಣ್ಸಿನ ಕಾಯಿ ಈರುಳ್ಳಿ ನಿಂಬೆಹಣ್ಣು ಉಪ್ಪು ಇವಿಷ್ಟು ಬೇಕಾಗುತ್ತೆ ಚಿತ್ರಾನ್ನಕ್ಕೆ ಅದನ್ನೇ ಒಗ್ಗರಣೆ ಕೂಡ ಹೊ ಯೂಸ್ ಮಾಡ್ಕೊಬೌದು ಎರಡಕ್ಕು ಬರುತ್ತೆ ಈ ಇಷ್ಟು ನಮ್ಮಮನೆಯಲ್ಲೇ ಮಾಡೋದು